ಯಶು ಒಂದು ಸೀರೆ ತೊಗೋ ಸೀರೆ ನೋಡಿದ್ದೀನಿ ಇದರಲ್ಲಿ ಮಿಶೋದಲ್ಲಿ ಮಿಶೋದಲ್ಲಿ ನೋಡಿದ್ದೆ ಅದನ್ನು ಬುಕ್ ಮಾಡು ಬುಕ್ ಮಾಡು ಯಶು ಬುಕ್ ಮಾಡು ಅದು ಅದನ್ನು ತೊಗೊಂಬಂದ್ಯಮ್ಮಾ ಸೀರೆನ ಯಾರೋ ಉಟ್ಕೊಂಡಿದ್ರು ತುಂಬ ಚನ್ನಾಗಿತ್ತು ಸೀರೆ ಅದನ್ನು ನಾನು ಒಂದು ಆರ್ಡ್ರ್ ಮಾಡಬೇಕು ಅಂತ ಆರ್ಡ್ರ್ ಮಾಡ್ದೆ ಸೀರೇನಾ ತೊಗೊಂಬಂದಾದಮೇಲೆ ಅಯ್ಯೋ ಏನಾಗುತ್ತೋ ಇನ್ನು ಬಂದಿರಲಿಲ್ಲ ಸೀರೆ ಏನಾಗುತ್ತೋ ಏನೋಪ್ಪ ಕಲರ್ ಹೋಗುತ್ತೇನೋ ಅಂದ್ಕೊಳ್ತಾ ಇದ್ದೆ ಅದನ್ನು ಅಂದ್ಕೊಂಡಾದ್ಮೇಲೆ ಅದು ಬಂತು ಬಂದಾದಮೇಲೆ ನೋಡಿದೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತದು ಅದನ್ನು ಉಟ್ಕೋಳೋಣ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ದೆ ನನ್ನ ಫ್ರೆಂಡ್ಸೆಲ್ಲ ತೊಗೊಂಡು ನೋಡಿದ್ರು ಬಂದು ನೋಡ್ರಿ ನೀವು ಒಂದ್ಸಲ ನಮ್ಮ ಸಂಘದಲ್ಲೆಲ್ಲ ಎತ್ಕೊಂಡೋಗ್ಬಿಟ್ಟು ಸೀರೆಯನ್ನು ತೋರಿಸೋಣ ತೋರಿಸ್ದೆ ಅವ್ರುಗುತುನು ಒಂದೊಂದು ಕೊಡಿಸೋಣ ಅಂತ ಕೊಡಿಸ್ದೆ ತೊಗೊಂಡ್ರು ಎಲ್ಲರೂ ಒಂದೊಂದು ಸೀರೆ ತೊಗೊಂಡ್ರು ಆದರೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಇಷ್ಟು ಚೆನ್ನಾಗಿರೋ ಸೀರೆ ತೊಗೊಂಡಿದ್ದೀನಿ ಇಸ್ ಸೇರ ಸೀರೆ ತೊಗೊಂಡಿದ್ದೀನಿ ಅದನ್ನು ಉಟ್ಕೋಳ್ಬೇಕು ಉಟ್ಕೊಂಡೆ ಎಷ್ಟು ಸಾಫ್ಟಾಗಿದೆ ಎಷ್ಟು ಚೆನ್ನಾಗಿದೆಯಪ್ಪ ತುಂಬಾ ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ಗೆಲ್ಲ ಒಂದೊಂದು ಸೀರೆ ತೊಗೊಳ್ರಿ ಅಂಥೇಳಿದ್ದೀನಿ ಅವರು ತೊಗೊಂಡ್ರು ತುಂಬ ಚೆನ್ನಾಗಿದೆ ಉಟ್ಕೊಂಡ್ರು ಫಂಕ್ಷನ್ಗಳ್ಗು ಉಟ್ಕೊಂಡೋಗೋದು ಸಣ್ಣ ಸಣ್ಣ ಕಾರ್ಯಗಳಿಗು ಕಟ್ಕೋ ಉಟ್ಕೊಂಡೋಗ್ತಾಯಿರಬೋದು ಉಟ್ಕೊಂಡೋಗ್ಬೋದು ಒಂದು ಉಟ್ಕೊಂಡೋಗ್ಬೋದು ಒಂದು ಬರ್ತಡೇಗೆ ಉಟ್ಕೊಂಡೋಗ್ಬೋದು ಬರ್ತಡೇಗೆ ಉಟ್ಕೊಂಡೋಗ್ಬೋದು ಸೀರೆನ್ನು ಸೀರೆನ್ನು ತೊಗೊಂಡು ಸೀರೆನ್ನು ತೊಗೊಂಡಿದ್ದೀನಿ ನನ್ನ ಮಕ್ಕಳಿಗೆಲ್ಲ ಒಂದೊಂದು ಸೀರೆ ಕೊಡ್ಸಿದ್ದೀನಿ ಕಲರು ತುಂಬ ಚೆನ್ನಾಗಿದೆ ಐರನ್ ಮಾಡೋಷ್ಟೇ ಇಲ್ಲ ಐರನ್ ಮಾಡೋಷ್ಟೇ ಇಲ್ಲ ಹಾಗೆ ಉಟ್ಕೋಬೋದು ಸೀರೆನ ಹಾಗೆ ಉಟ್ಕೊಂಡು ಉಟ್ಕೋಬೋದು ಆಗೆ ಉಟ್ಕೊಳ್ತಾ ಇರಬೋದು ಸೀರೆ ಮತ್ತೆ ಮತ್ತೆ ಮತ್ತೆ ಏನು ಕಡಿಮೆ ರೇಟದು ಕಡಿಮೆ ರೇಟಾದ್ರೂ ತುಂಬ ಚೆನ್ನಾಗಿದೆ ಮಿಶೋದಲ್ಲಿ ತುಂಬ ಚೆನ್ನಾಗಿದೆಯಪ್ಪ ಬಟ್ಟೆಗಳು ಏ ನಾವಿಬ ಯಾವಾಗ ತಿಂಗ್ಳಿಗೆ ಎರ್ಡು ಮೂರು ಸಲ ಎರ್ಡು ಮೂರು ಸಲ ಎರ್ಡು ಮೂರು ಸಲ ಆರ್ಡ್ರ್ ಮಾಡಿ ತೊಗೊಳ್ತಾನೆ ಇರ್ತೀವಪ್ಪ ಸೀರೆಗಳನ್ನು ಅಷ್ಟು ಚೆನ್ನಾಗಿದೆ ಸೀರೆಗಳು ಸೀರೆ ಡ್ರೆಸ್ ತೊಗೊಳ್ತೀವಿ ಸೀರೆ ತೊಗೊಳ್ತೀವಿ ಎಲ್ಲ ಸೀರೆ ಉಟ್ಕೋ ಉಟ್ಕೋಬೋದು ಮತ್ತೆ ನಾಮಕರ್ಣಕ್ಕೆಲ್ಲ ಉಟ್ಕೊಂಡೋಗ್ಬೋದು ನೋಡ್ರಿ ಶಾರದಮ್ಮ ಇದು ನೀವೊಂದು ತೊಗೊಳ್ರಿ ಸೀರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ರೀ ಮಿಶೋದಲ್ಲಿ ಸ ಕಲರು ಒಗೆದ್ರು ಕಲರು ಸಹ ಹೋಗ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ಸೀರೆ ಸೀರೆಗಳು ಸೀರೆ ತೊಗೊಂಡು ಉಟ್ಕೋಬೋದು ಮತ್ತು ಕಲರು ಗ್ರೀನ್ ಕಲರ್ ಸೀರೆಯಂತೂ ತುಂಬ ಚೆನ್ನಾಗಿದೆಯಪ್ಪ ಎಷ್ಟು ಚನ್ನಾಗಿದೆ ಅಂದರೆ ಹೇಳೋಕಾಗೋಲ್ಲ ಅಷ್ಟು ಚನ್ನಾಗಿದೆ ಆ ಸೀರೆನ ಗ್ರೀನ್ ಕಲರ್ ಸೀರೆ ನಾನು ಅದನ್ನು ನೋಡಿ ನನ್ನ ನನ್ನತ್ತೆಗೊಂದು ಕೊಡಿಸ್ದೆ ಅವರು ತೊಗೊಂಡು ಅವರು ಉಟ್ಕೊಂಡ್ರು ಮತ್ತು ಅವ್ರು ಒಗೆದು ನೋಡಿದ್ರು ಅವ್ರು ಒಗೆದು ನೋಡಿ ಒಗೆದ್ರೂ ಬಣ್ಣವೇ ಹೋಗ್ಲಿಲ್ಲ ಅದು ಸೀರೆ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನ್ನಾಗಿದೆ ಸಾಫ್ಟಾಗಿದೆ ಸೀರೆ ಬಾರ್ಡ್ರಂತು ಸೂಪರಾಗಿದೆಯಪ್ಪ ಬಾರ್ಡ್ರಂತು ಅಷ್ಟು ಕಲರು ಚನ್ನಾಗಿದೆ ನಮ್ಮತ್ತೆಯಂತೂ ಎಷ್ಟು ಉಟ್ಕೊಂಡು ಅವರು ಒಂದು ನಾಲಕ್ಕು ಜನಕ್ಕೆ ಹೇಳಿದ್ರು ಅವ್ರ ಫ್ರೆಂಡ್ಸ್ಗೂ ನಾಲಕ್ಕು ಜನಕ್ಕೂ ಕೊಡ್ಸಿದ್ದಾರೆ ಆ ಥರ ಕಲರ್ ಸೀರೆನ ಅವ್ರು ಉಟ್ಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹೇ ಹೇಳಿದ್ದಾರೆ ಏನು ಇನ್ನು ಇನ್ನು ಒಂದು ನಾಲ್ಕು ಸೀರೆನ ಆರ್ಡ್ರ್ ಮಾಡ್ಕೊಂಡು ಬೇರೆಬೇರೆ ಥರ ಕಲರ್ ಸೀರೆಗಳನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡು ಅದುನೂ ಚೆನ್ನಾಗಿದೆ ಅದು ತುಂಬ ಚನ್ನಾಗಿದೆ ಸೀರೆಗಳು ಅಷ್ಟು ಚೆನ್ನಾಗಿದೆಯಪ್ಪಾ ಸೀರೆ ಹೇಳ್ಕೊಳ್ಳಕ್ಕಾಗದು ಅಷ್ಟು ತುಂಬ ಚೆನ್ನಾಗಿದೆ ಇನ್ನು ಗು ಇನ್ನು ಇನ್ನು ನನ್ನ ಫ್ರೆಂಡ್ಸ್ಗೆಲ್ಲ ಕೊಡಿಸ್ಬೇಕೀಗ ಮತ್ತು ಹಬ್ಬ ಬಂತು ಮೊನ್ನೆ ಹಬ್ಬಕ್ಕೇಂತ ಸೀರೆ ತೊಗೊಂಬಂದ್ಕೊಟ್ರು ನನ್ಮಕ್ಳು ಅವ್ರೂ ಆ ಒಂದು ಸೀರೆನ ಉಟ್ಕೊಂಡೆ ಎಲ್ಲ ಅಕ್ಕಪಕ್ಕದಲ್ಲಿ ಕೇಳಿದ್ರು ಎಷ್ಟು ಚೆನ್ನಾಗಿದೆ ಎಲ್ಲಿ ತೊಗೊಂಡೆ ಅಂಥೇಳಿದ್ರು ನಾವು ಇದರಲ್ಲಿ ಮಿಶೋದಲ್ಲಿ ಆರ್ಡ್ರ್ ಮಾಡಿದೆ ಅಂಥೇಳಿದ್ರೆ ಹೌದಾ ಇಷ್ಟು ಚೆನ್ನಾಗಿದೆ ಅಂಥೇಳಿದ್ರು ಅವ್ರೂನು ಅವರು ಒಂದೆರ್ಡು ಸೀರೆ ಮಿಶೋದಲ್ಲಿ ಆರ್ಡ್ರ್ ಮಾಡಿ ಅವರು ತೊಗೊಂಡ್ರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಗ್ರೀ ರಾಮ ಗ್ರೀನ್ ಸೀರೆಯೂ ಚೆನ್ನಾಗಿದೆ ಬೇರೆ ಬೇರೆ ಕಲರ್ ಸೀರೆಗಳು ರೆಡ್ ಸ್ಯಾರಿಯಂತೂ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಸೀರೆಗಳು ಅಷ್ಟು ಚೆನ್ನಾಗಿದೆ ಸೀರೆ ಏನು ಮ ಮತ್ತೆ ಮತ್ತೆ ಆರ್ಡ್ರ್ ಮಾಡ್ಬೇಕು ಮತ್ತೆ ದೀಪಾವಳಿ ಬಂತು ದೀಪಾವಳಿಗೂ ಒಂದು ನಾಲ್ಕು ಸೀರೆಗಳು ಆರ್ಡ್ರ್ ಮಾಡಿದ್ದೀನಿ ಅದರಲ್ಲಿ ನಾವು ಒಂದೊಂದು ಫಂಕ್ಷನ್ಗೂ ಒಂದೊಂದು ಸೀರೆ ಉಟ್ಕೊಂಡೋಗ್ಬೋದು ಅಷ್ಟು ತುಂಬ ಚೆನ್ನಾಗಿದೆ ಸೀರೆ ಸೀರೆಗಳು ಯ ಮತ್ತೆ ಮತ್ತೆ ಮತ್ತೆ ಆರ್ಡ್ರ್ ಮಾಡ್ತಾನೇ ಇರ್ತೀವಿ ನಾವು ತಿಂಗಳಿಗೆ ನಾಲ್ಕೈದು ಸಲ ಆರ್ಡ್ರ್ ಮಾಡ್ತಾಯಿರ್ತೀವಿ ಮತ್ತು ಈ ಆರ್ಡ್ರ್ ಮಾಡ್ಕೊಂಡು ತೊಗೊಂಬಂದು ಕೊಡ್ತಾನೆ ಇರ್ತಾರೆ ನನ್ಮಕ್ಳು ನನ್ಮಗನು ಎರ್ಡು ಸೀರೆಗಳು ತೊಗೊಂಬಂದ್ಕೊಟ್ಟ ಮಮ್ಮಿ ಉಟ್ಕೋ ಅಂತ ನನ್ಮಗ ತಂದು ತಂದ್ಕೊಟ್ಟಿದ್ದ ಸೀರೆ ತುಂಬ ಚೆನ್ನಾಗಿದೆ ಕಲರು ಹೋಗ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ಉಟ್ಕೋಳ್ತಾ ಇರ್ತೀನಿ ಮತ್ತೆ ಈಗ ಹೋಗಿ ಇವಾಗೊಂದು ಸೀರೆ ಉಟ್ಕೊಂಬಂದೆ ಕೆಳಗಡೆ ಇಳ್ದು ಬಂದಿದ್ದ ತಕ್ಷಣ ಆಂಟಿ ಎಷ್ಟು ಚೆನ್ನಾಗಿದೆ ಸೀರೆ ಎಲ್ಲಿ ತೊಗೊಂಡೆ ಅಂತೀಗ ಹೇಳಿದ್ರು ಕೇಳಿದ್ರು ನಾನು ಹೇಳ್ದೆ ಮೀಶೋದಲ್ಲಿ ಇದೆ ಸೀರೆ ತೊಗೊಳ್ರಿ ಅಂಥೇಳ್ದೆ ತುಂಬಾ ಸೂಪರಾಗಿದೆ ಆಂಟಿ ನಮ್ಮ ನಮಗೂ ಒಂದು ಆರ್ಡ್ರ್ ಮಾಡಿ ಅಂತ ನಮ್ಮ ಕೆಳಗಡೆ ಮನೆಯವರೆಲ್ಲ ಆರ್ಡ್ರ್ ಮಾಡಿದ್ರು ಆರ್ಡ್ರ್ ಮಾಡಿ ತೊಗೊಂಡ್ರು ನೀವು ಮತ್ತೆ ನನಗೀಗ ಇನ್ನು ಒಂದು ಸೀರೆ ಆರ್ಡ್ರ್ ಮಾಡಿದ್ದೀನಿ ಅದನ್ನು ತೊಗೊಳ್ತೀನಿ